ಹಲೋ ಮೇಡಮ್ ಹೌದು ರೀ ಮೇಡಮ ಪಲಾವ್ ಇದ್ ರೀ ಇತ್ತ ಹುಬ್ಬಳ್ಳಿ ಧಾರ್ವಾಡ ಕಡೆ ರೀ

ಹಾಂ ಮೇಡಮ್ ಕೊಡ್ತೀವಿ ರೀ ಹ್ಞೂ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ರೀ ಹಾಂ ಮಸಾಲೆ ದೋಸೆನು ಅಷ್ಟೇ ರೀ ಚಪಾತಿ ಹಾಂ ಎಲ್ಲ ಫುಲ್ ಊಟ ರೀ ರೊಟ್ಟಿ ಚಪಾತಿ ಕಾಳು ಪಲ್ಯ ಎರಡು ಥರದ ಪಲ್ಯ ರೀ ಭಾಜಿ ಅದೆಲ್ಲ ಇರ್ತೈತೆ ರೀ ಹ್ಞೂ ಹ್ಞೂ ಎಲ್ಲ ಕೊಡ್ತೀವಿ ರೀ ಒಂದು ಪ್ಲೇಟಿಗೆ ಐವತ್ತು ರೂಪಾಯ್ದಂಗ ತಗೋಂತಿವಿ ರೀ ಹಾಂ ಮೇಡಮ್ ತಂದು ಕೊಡ್ತೀವಿ ರೀ ತಂದು ಕೊಡ್ತೀವಿ ರೀ ಸಲ್ ಭಾಳ ಆರ್ಡ್ರ್ ಇದ್ದರೂ ಹೇಳಿರಿ ತೊಂಬಂದು ಕೊಡ್ತೀವಿ ರೀ ಹಾಂ ಹೇಳ್ರಿ ನೀವು ಒಂದು ತಾಸು ಎರಡು ತಾಸು ಮುಂಚೆ ಕೇಳಿದರೆ ಎಲ್ಲ ರೆಡಿ ಮಾಡಿ ತಂದುಕೊಡ್ತೀವಿ ರೀ

ಕಮ್ಮಿ ಆಗಂಗಿಲ್ಲ ರೀ ಮೇಡಮ್ ಕಮ್ಮಿನೇ ಐತೆ ರೀ ಅದು ಐವತ್ತು ರೂಪಾಯಿ ಹಾಂ ತಂದು ಕೊಡ್ತ್ ಮಾಡ್ಕೊಡ್ತೀವಿ ರೀ ಮತ್ತು ಸ್ವೀಟ್ ಬೇಕಂದರೂ ಮಾಡ್ತೀವಿ ರೀ ಹಾಂ ನೀವು ಕೇಳಿದ್ದೇ ಮಾಡ್ಕೊಡ್ತೀವಿ ರೀ ಹಾಂ ಹಾಂ ಮೇಡಮ್ ಹಾಂ ಹಾಂ ಆತು ತಗೋರಿ ಮೇಡಮ್ ಹಾಂ ಮೇಡಮ್ ನೀವು ಈಗ ನಿಮ್ಮದು ಎಲ್ಲಿ ರೀ ಮನೆ ಹೌದೇನ್ ರೀ ಯಾವ್ ಕ್ರಾಸ್ನಾಗ ಐತೆ ರೀ

ಹಾಂ ಹಾಂ ಆತು ತಗೋ ರೀ ಮನೆ ನಂಬರ ಹಾಂ ಹಾಂ ಆತು ತೋರಿ ಮೇಡಮ್ ಓಕೆ ಇಡಲೇ ರೀ